ಹಲೋ ನಮಸ್ಕಾರ ರೀ ಮತ್ತು ಇಲ್ಲಿ ಗೌರ್ಮೆಂಟ್ ಆಸ್ಪತ್ರೆ ಒಳ್ಳೆಯದಾ ಏನು ಖಾಸ್ಗಿ ಆಸ್ಪತ್ರೆ ಒಳ್ಳೆಯದಾ ಅಂತಂದು ಕೆಳಕತ್ತಾರ್ರೀ ನಾ ಅದ್ರ ಬಗ್ಗೆ ಹೇಳ್ತೀನಿ ಖಾಸ್ಗಿ ಆಸ್ಪತ್ರೆಕಿಂತ ದುಡ್ಡಿದ್ದರ್ಗೇ ಒಳ್ಳೆಯದು ಬಡವ್ರಿಗೆ ಮಾತ್ರ ಗೌರ್ಮೆಂಟ್ ಒಳ್ಳೆಯದಂತ ನಾ ಹೇಳಾತ್ತಿನ್ರಿ ನಮಗೆ ಮಾತ್ರ ನಮ್ಮ ತಾಯಿಯರಿಗೆ ಅರಾಮು ಇದ್ದಿದ್ದಿಲ್ರೀ ನಮ್ಮ ತಾಯ್ಯರಿಗೆ ನ್ಯಾಲ್ಗೆಯಲ್ಲಿ ಗುಳ್ಳೆಯಾಗಿತ್ತು ತೋರ್ಸ್ಕೊಂಬರಾಕಂತಂದು ಅಲ್ಲಿ ಇಲ್ಲೆ ಲೋಕಲ್ ದವಾಖಾನ್ಯಾಗ ಇಲ್ಲೆ ಕಾಸ್ಗಿನ ಅಲ್ಲಿ ಇಲ್ಲಿ ತೋರ್ಸಿದ್ದೀವಿ ನಾವು ಅದು ಏನಂತ ಗೊತ್ತಾಗಿದ್ದಿಲ್ಲ ಮತ್ತು ನಾವು ಹೋಗಿ ಎಲ್ಲ ಕಡೆ ತೋರ್ಸಿದಿವ್ರಿ ಹಂಗಿಂಗೆ ಆಗಿ ಎರಡು ಮೂರು ತಿಂಗ್ಳಾತು ನಮ್ಮ ತಾಯಿಯರಿಗೆ ಏನು ಉಣ್ಣಾಕ ಬರಾಕತ್ತಿದ್ದಿಲ್ಲ ನನಗೆ ಅಲ್ಲಿ ಗುಳ್ಳಿಯಾಗೀ ಭಾಳ ಬಾಯಿ ಬಂದು ಬಾಯಿ ಕೆಂಪಾಗಿ ಭಾಳ ತ್ರಾಸಾಗಕತ್ತೈತ್ರಿ ನಮ್ಮ ತಾಯಿಯರಿಗೆ ಮತ್ತಿಂದಾಡೀ ಒಂದು ದವಾಖಾನಿಗೆ ಹೋದ್ರಿ ಖಾಸ್ಗಿ ಇದು ಭಾಳ ರೊಕ್ಕ ಖರ್ಚಾಗ್ತೈತೇನೋ ಮತ್ತು ನೀವು ಗೌರ್ಮೆಂಟ್ನ್ಯಾಗ ಚಕ್ ಮಾಡ್ಸ್ಕೊರಿ ಅದ್ನ ಟೆಶ್ಟ್ ಮಾಡ್ಸ್ರೀ ಅಂದ್ರೆ ಅದು ಏನು ಅನ್ನೋದು ಗೊತ್ತಾಕ್ಯತಿ ಅಂತ ಹೇಳಿದ್ರು ರೀ ಮತ್ತು ನಾವು ಟೆಶ್ಟ್ ಮಾಡ್ಸಿದ್ವಿ ಒಂದು ತಿಂಗಳಿಗೆ ರಿಪೋರ್ಟ್ ಬರ್ತೈತಿ ಅಂದ್ರೆ ಅವ್ರ ಕೆ ಎಮ್ ಸಿ ಒಳಗೆ ರಕುತ ಬ್ಲಡ್ ಟೆಶ್ಟು ಅದೆಲ್ಲ ಮಾಡಿ ಅದು ನ್ಯಾಲ್ಗೆಯಲ್ಲಿ ಆಗ ಗುಳ್ಳೆ ಆಗಿತ್ತಲ್ರಿ ಅದನ್ನ ಕಟ್ ಮಾಡಿ ತಕ್ಕೊಂದ್ರಿ ಅವರು ತಕ್ಕೊಂದು ಟೆಶ್ಟಿಗೇ ಕಾಲೇಜ್ ಬೀಡಿಂಗ್ನಾಗ ಟೆಶ್ಟಿಗೆ ಕಳ್ಸಿದ್ರು ಆ ಟೆಶ್ಟೂ ಮಾಡಿದ್ರೆ ಅದು ಕ್ಯಾನ್ಸರ್ ಆಗೈತಿ ಅಂತ ಹೇಳಿದ್ರು ರೀ ನಮ್ಗೆ ಭಾಳ ಬೇಜಾರಾತು ನಮ್ಮವ್ವ ನಮಗೆ ಭಾಳ ಜೋಪಾನ ಮಾಡಿದ್ಲು ರೀ ನಮ್ಮಪ್ಪ ಚಲೋ ಇದ್ದಿದ್ದಿಲ್ಲ ಕುಡು ಕುಡಿತಿದ್ದರೀ ನಮ್ಮಪ್ಪಾರ ನಮ್ಮ ಅವ್ವಾರಿಗೆ ಭಾಳ ಹೊಡಿತಿದ್ದರು ಭಾಳ ತ್ರಾಸ ಮಾಡ್ತಿದ್ರು ನಮ್ಗೆ ನಮ್ಮವ್ವ ಬಿಟ್ಟಿಲ್ಲ ರೀ ನಮ್ಮನ್ನ ಕರ್ಕೊಂಡು ನಮ್ಮ ಅವ್ವಂದ್ಯ ಅಲ್ಲಿ ಕೂಗ್ತಿದ್ದರಿ ಎರಡು ಮನೆ ಬಾಂಡಿ ತಿಕ್ಕಿಯಾದರೂನು ನಮಗೆ ಹೊಟ್ಟೆ ತುಂಬ ಊಟ ಮಾಡ್ಸೀನಿ ಹೆಂಗಸ್ಯಾರು ನಮ್ಮವ್ವ ನಾವು ಎರಡು ಗಂಡು ಮಕ್ಕಳು ರೀ ನಾನು ಒಬ್ಬಾಕಿ ಹೆಣ್ಣು ಮಗಳು ನಮ್ಮ ಅವ್ವಂಗ ಗೌರ್ಮೆಂಟ್ ಆಸ್ಪೆಟ್ಲಿಗೆ ನಮ್ಮ ಅವ್ವನ ತೋರ್ಸೀವಿ ನಮ್ಮಣ್ಣಾರ ಅದು ಒಯ್ದು ರೀ ಕರ್ಕೊಂದು ಮತ್ತು ಅಡ್ಮಿಂಟ್ ಮಾಡಬೇಕಮ್ಮ ಮತ್ತು ನಿನಗೆ ಹಿಂಗೆ ಆಗೈತಿ ಮತ್ತು ಕ್ಯಾನ್ಸರ್ ಆಗ್ಯೆತಿ ನಿಮ್ಗೆ ಆಪ್ರೇಷನ್ ಮಾಡ್ಬೇಕು ಅಂದಾನ ಲಘುನ ಮಾಡಬೇಕು ಇಲ್ಲಿಲ್ಲ ಅಂದ್ರೆ ನೀವು ಬದ್ಕುದಿಲ್ಲ ಅಂತಂದು ಹೇಳ್ಬಿಟ್ಟರೇನು ನಾವು ನಮ್ಮವ್ವಾಗಿ ಹೇಳಿದ್ದು ರೀ ಒಂದು ಸ್ವಲ್ಪ ಸರ್ ಆಗೈತು ನಿನ್ಗ ಹೇಗಾರು ಮಾಡಿ ಆಪ್ರೇಷನ್ ಮಾಡ್ಶಿ ಬಿಡೋನು ನೀ ಆರಾಮಾಗ್ತಿದಿ ಆತು ಆರು ನಾನು ಇನ್ನೊಂದು ಸೊಲ್ಪ ದಿವಸ ಬದುಕ್ಬೇಕು ಮತ್ತು ನಾನಾ ಈ ಇನ್ನೂ ಮ ನಿಮ್ದೆ ಕೂಡಿ ಇರಬೇಕು ಬಾಳಬೇಕಂತ ನನಗೆ ಇನ್ನು ಆಸೆ ಐತಿ ನಾ ತೋರ್ಸ್ಕೊಂಡು ನಾ ಆರಾಮು ಆಗ್ತೇನಿ ಅಂತಂದು ನಮ್ಮವ್ವ ಅಂದ್ಲು ರೀ ನಮ್ಮ ಅವ್ವಾಗ ತೋರ್ಸು ಆತು ಅಂತ್ಹೇಳಿ ಅಡ್ಮಿಂಟ್ ಮಾಡಿದ್ದೇವೆ ರೀ ನಮ್ಮ ಅವ್ವಾಗ ಅಡ್ಮಿಂಟ್ ಮಾಡಿ ಒಂದು ಎಂಟು ದಿವಸ ಇಟ್ಕೊಂದ್ರಿ ಕೆ ಎಮ್ ಸಿ ಆಸ್ಪತ್ರೆ ಐತಲ್ರೀ ಕೆ ಎಮ್ ಸಿ ಆಸ್ಪತ್ರೆಗೆ ಹೋಗಿ ಬ್ಲ ಅದು ಟೆಸ್ಟಿಗೆ ಕೊಟ್ಟಿದ್ದು ರೀ ನಾವು ಆ ಟೆಶ್ಟ್ ಕೆ ಎಮ್ ಸಿ ಆಸ್ಪತ್ರೆನ್ಯಾಗ ಕೊಟ್ಟಿಂದ ಕ್ಯಾನ್ಸರ್ ಅಂತೆ ತೋರ್ಸಿದ್ದು ಕೆ ಎಮ್ ಸಿ ಆಸ್ಪತ್ರೆ ಒಳಗೆ ಕ್ಯಾನ್ಸರ್ ಐತಿ ಅಂತ್ಹೇಳಿ ಹೇಳಿದ್ದ ರೀ ಕ್ಯಾನ್ಸರ್ ಡಾಕ್ಟ್ರಿಗೇ ತೋರ್ಸಿದ್ವಿ ನಾವು ಕ್ಯಾನ್ಸರ್ ಡಾಕ್ಟರ್ ಶಶಿಧರ್ ಸರ್ ಅಂತ ಅದಾರೆ ರೀ ಪಾಪ ಭಾಳ ಒಳ್ಳೆವ್ರು ಅವರು ಅವ್ರುಗೆ ನಾವು ತೋರ್ಶಿದ್ವಿ ಅವ್ರ ಆಪ್ರೇಷನ್ ಮಾಡ್ತೀನಿ ಬಾ ಅಂತ ಎಂಟು ಹತ್ತು ದಿವಸ ಇಟ್ಕೊಂಡರು ಎಲ್ಲ ಟೆಶ್ಟ್ ಮಾಡಿದ್ದರು ಅದು ಸ್ಕ್ಯಾನಿಂಗ್ ಮಾಡಿದ್ರು ರೀ ಅದು ಆರು ಸಾವಿರ ರೂಪಾಯಿ ಕೊಟ್ಟು ಹೊರಗೆ ಸ್ಕ್ಯಾನಿಂಗ್ ಮಾಡ್ಸಿದ್ವಿ ಆಮ್ಯಾಗ ನಮ್ಮ ಅವ್ವಂದು ಆಪ್ರೇಷನ್ ಮಾಡಿದ್ದು ರೀ ಆಪ್ರೇಷನ್ ಮಾಡಿ ಹೋಗಕ್ಕೆ ನಮ್ಮವ್ವ ಒಂಥರ ಬಾತಾಡಕ್ ಬರಾಕತ್ತಿದ್ದಿಲ್ರಿ ನಮ್ಮ ಅವ್ವಾಗ ನ್ಯಾಲಗಿ ಕೊಯ್ ಕಟ್ ಮಾಡಿ ಹಲ್ಲಿನ ಸಟ್ಟು ಪಟ್ಟು ಎಲ್ಲಾ ತಗದು ಹಿಂಗೆ ತ್ರಾಸ ಭಾಳ ತ್ರಾಸಾಗೈತ್ರಿ ನಮ್ಮವ್ವಾಗ ಬರೇ ಬಾಯಿಯಾಗ ಪೈಪ್ ಇಟ್ರಿ ಬಾಯಿಲಿಂದ ಗಂಜಿ ಬಿಡ್ತಿದ್ದ ರೀ ನಮ್ಮವ್ವಾಗ ನಾವು ಅದ್ರಲಿಂದ ಕುಡ್ಸ್ತಿದ್ವಿ ನಮ್ಮವ್ವ ಏನು ಹೇಳ್ತಾಳಂತ್ಹೇಳಿ ನಮಗೇನು ಗೊತ್ತಾಕ್ಕಿದ್ದಿಲ್ರೀ ಮತ್ತು ನಮ್ಮವ್ವ ಹಂಗಿಂಗೆ ಮಾಡಿ ಎಂಟು ಮೂರು ನಾಲ್ಕು ದಿವಸ ಇಟ್ಕೊಂಡು ಮತ್ತು ಮನಿಗೆ ಕಳ್ಸಿದ್ರು ರೀ ಅವರು ಮನ್ಯಾಗ ಅರಾಮಾಗ್ಲಿಲ್ರೀ ಭಾಳ ತ್ರಾಸ ಮಾಡ್ಕೊಳ್ಳಕತ್ಲು ನಮ್ಮವ್ವ ಮತ್ತು ಹೋಗಿ ಮತ್ತು ಅಡ್ಮಿಟ್ ಮಾಡಿದೆವ್ರೀ ನಾವು ಕೆ ಎಮ್ ಸಿ ಆಗನ ಅಡ್ಮಿಟ್ ಮಾಡಿದ್ವಿ ಮತ್ತು ಎಂಟು ದಿವ್ಸ ಇಟ್ಕೊಂಡು ರೀ ಬಾಟ್ಲಿ ಅದು ಹಚ್ಚಿದ್ದರು ಇಂಡಿಕ್ಷನ್ನು ಅದೆಲ್ಲಾ ಬಿಟ್ರ್ರೀ ಬಿಟ್ಟು ಆಮ್ಯಾಗ ಗುಳಿಗಿ ಅದು ಎಲ್ಲಾ ಕೊಡುದು ಕೊಟ್ರು ಆದರು ಮತ್ತು ಸಂಡಾಸ್ ಅದು ಆಗ್ಲಾರದು ಭಾಳ ತ್ರಾಸ ಮಾಡ್ಕೊಳಕತ್ತಿದ್ದರು ನಮ್ಮ ಅವ್ವಾರು ಮತ್ತು ಅದರದ್ದು ಟ್ರೀಟ್ಮೆಂಟ್ ಮಾಡಿದ್ರು ರೀ ಆದರೂ ಕಮ್ಮಿ ಆಗಕತ್ತಿದ್ದಿಲ್ಲ ಲಘು ಕಮ್ಮಿ ಆಗಕತ್ತಿದ್ದಿಲ್ಲ ರೀ ಮತ್ತು ಅದು ಗಂಟಿಂದು ಇದೂ ತಗದು ಮತ್ತು ಟೆಶ್ಟಿಗೆ ಕೋಟ್ಬಾ ಅಂದರು ಅವರು ಎಂಟು ಡಬ್ಬಿ ಒಳಗೆ ತಗ್ದಿದ್ದು ರೀ ಎಂಟು ಡಬ್ಬಿದು ಎಂಟು ಒಂಬತ್ತು ಡಬ್ಬಿ ಇಷ್ಟು ತಗೊಂಡೋಗಿ ಅಲ್ಲಿ ಮತ್ತು ಕಾಲೇಜ್ ಬೀಡಿಂಗ್ನಾಗ ಕೊಟ್ಟು ಇದು ಮಾಡಿ ಬಂದಿದ್ದೀವ್ರಿ ನಾವು ಅತ್ತಾ ಆಪ್ರೇಷನ್ ಆತು ಅದು ಎಲ್ಲಾ ಒಂದು ಸ್ವಲ್ಪ ಅರಾಮು ಆತ್ರೀ ಎಲ್ಲ ಆರಾಮಾತು ಆಮ್ಯಾಗ ಆಮ್ಯಾಗ ನಮ್ಮ ಅವ್ವನ ಮತ್ತು ಮನಿಗೆ ಕರ್ಕೊಂಬಂದೀವಿ ರೀ ಪೂರ ಅರಾಮ ಮತ್ತು ಕ್ಯಾ ಇದೂ ಕೊಡ್ಸು ಕೀಮೋ ಕೀಮೋ ಕೊಡ್ಸ್ಬೇಕು ಅಂದ್ರೆ ಅರಾಮು ಆಗ್ತೈತಿ ಅಂತಂದು ಹೇಳಿದಾರೆ ರೀ ಕೀಮೋ ಕೊಡ್ಸಿದ್ರು ಕೊಡ್ಸಿದ್ವಿ ನಾವು ನಮ್ಮ ನಮ್ಮ ಅವ್ವಾಗ ಕೀಮೊದ್ದು ಅದು ಎಲ್ಲ ರೇಷನ್ ಕಾರ್ಡ್ ಅವೆಲ್ಲ ತಗೊಂಡು ಒಂದು ಕೀಮೋ ಕೊಡ್ಸಿದ್ದೀವಿ ರೀ ತ್ರಾಸ ಆಗಕತ್ತೈತಿ ನಾನು ಅಲ್ಲಿಯ ಅಂತಿದ್ಲು ರೀ ನಮ್ಮವ್ವ ಮತ್ತೊಂದು ಎರಡನೇ ಕೀಮೋ ಕೊಡ್ಸಿದ್ವು ರೀ ಅದ್ರಾಗು ತ್ರಾಸ ಆಗಕತ್ತೈತಿ ಅಂದ್ಲು ರೀ ನಮ್ಮವ್ವ ತ್ರಾಸ ಆಗಕತ್ತೈತಿ ಹಂಗಿಂಗೆ ಮಾಡಿ ಮೂರು ಕೀಮೋ ಕೊಡ್ಸಿದ್ವು ರೀ ಮೂರು ಕೀಮೋ ಕೊಡ್ಸಿದ್ವಿ ಆಮ್ಯಾಗ ಇದು ಏನ್ರಿ ಅದು ನಾವು ಮೂರು ಕೀಮೋ ಕೊಡ್ಸಿದ್ಮ್ಯಾಗ ಮತ್ತೊಬ್ಬ ಹುಡುಗಿ ಅಗ್ಸುದ್ದೇ ಅದು ಇದು ಮಾಡಕತ್ತಾರೆ ರೀ ಬಾ ಕುಡ್ಕೋಂತ ಬಂದ್ಲು ರೀ ನಮ್ಮವ್ವ ಆದರು ಆರಾಮಾದ್ಲು ರೀ ಇದಿಲ್ಲ ನರಾದ ಜಗ್ತೈತಿ ನಂಗೆ ತ್ರಾಸ ಆಗ್ತೈತಿ ಅನ್ಕೊಂತ ಇನ್ನೂ ಇದನ್ನ ಮಾಡ್ಕೊಂತ ಅದಾಳ್ರಿ ಆದ್ರೆ ನಮ್ಮವ್ವ ಅರವತ್ತು ವರ್ಷ್ನಾಕಿ ಅಂದ್ರೆ ಭಾಳ ಚಂದ ಇದ್ಲು ರೀ ನಮ್ಮವ್ವ ಎಲ್ಲ ಕಂಡ ಎಲ್ಲ ಕರಗಿ ಎಲ್ಲ ಸೊರಿಗಿ ಭಾಳ ವಯ್ಸಾ ಆತ ಮುದು ಮುದಕ್ಯಾರು ಇರ್ತಾರೆ ಅಲ್ರಿ ಆ ಟೈಪ್ ಆಗಿಬಿಟ್ಲು ನಮ್ಮವ್ವ ಅದ ನಮ್ಗೆ ಇದು ನಮ್ಮವ್ವ ನಮ್ಗೆ ಭಾಳ ನೋಡಿದ್ಲು ಆದರು ಕೆ ಎಮ್ ಸಿ ಆಸ್ಪತ್ರೆನಾಗ ಭಾಳ ಚಂದ ನೋಡ್ಕೊಳಕತ್ತಾರೆ ನೋಡ್ಕೊಂತಾರೆ ರೀ ಎಲ್ಲಾತು ಥರ ಟ್ರೀಟ್ಮೆಂಟ್ ಕೊಡ್ತಾರೆ ನಮ್ಮಣ್ಣನ್ನ ಮಗಳದ್ದು ಎರಡು ಡಿಲೆವರಿನು ಅಲ್ಲೇ ಮಾಡ್ಸಿವ್ರಿ ನಾವು ಎರಡು ಡಿಲೆವರಿನೂ ಒನ್ಸೊಲ್ಪ ತ್ರಾಸ ಆದರೂನು ಒಂದ್ಸೋ ಆದರು ಮಾಡಿದ್ರು ರೀ ಆ ಡಿಲೆವರಿ ಮಾಡಿದ್ದರು ಮುನ್ಸಿಪೇಟ್ಯಾಗು ಗೌರ್ಮೆಂಟ್ ಆಸ್ಪತ್ಲಿ ಕಾರ್ಪೊರೇಷನ್ ಕಡೆ ಮುನ್ಸಿಪೇಟ್ಯಾಗ ಅಲ್ಲಿ ಆಪ್ರೇಷನ್ ಮಾಡ್ಸಿದ್ದೀವಿ ರೀ ಮತ್ತು ನಮ್ಮ ಇನಿ ಡಿಲೆವರಿನೂ ಅಲ್ಲೇ ಆಗೈತ್ರೀ ಎಲ್ಲ ಥರದಿಂದ ಛಲೋ ನೋಡ್ಕೊತಾರ ಹೋದ್ರ ಕೈ ಮೈ ನುಸ್ತೈತಿ ನಡಾ ನುಸ್ತೈತಿ ಸೊಂಟ ನುಸ್ತೈತಿ ಅಂದ್ರೆ ಗುಳಿಗಿ ಅಗ್ಸುದ್ದೆ ಮಲಾಮು ಕೊಡ್ತಾರ್ರೀ ಎಲ್ಲಾ ಮಾಡ್ತಾರೆ ಆಮ್ಯಾಗ ಇದು ಮಲಾಮು ಅದು ಚಲೋ ಭಾಳ ಕೊಡ್ತಾರ್ರೀ ಬಡುರ್ಗೆ ಭಾಳ ಅನುಕೂಲ ಅಂದರೆ ಕೆ ಎಮ್ ಸಿ ಆಸ್ಪತ್ರೆ ಗೌರ್ಮೆಂಟ್ ಆಸ್ಪತ್ರೆ ಒಳಗೇಕ್ಕಿಂತ ಲ್ ಹುಬ್ಳ್ಯಾಗ ಇದ್ದಿದ್ದು ಕೆ ಎಮ್ ಸಿ ಆಸ್ಪತ್ರೆ ಅಂತಾರಲ್ರೀ ಅದು ಭಾಳ ಚಲೋ ಅದು ಅಂತ ಹೇಳ್ತೇನ್ರಿ ನಾನು ನಮ್ಮ ಅವ್ವಾಗ ಮಾತ್ರ ಹೀಗಾಗೈತ್ರಿ ಆದ್ರೆ ನಮ್ಮವ್ವಾಗ ಆರಾಮಾಗೈತ್ರಿ ಭಾಳ ಮಂದಿನೂ ಅದು ಆ ಗಂಟಾಗೈತಿ ಅಲ್ಲಿ ಗಂಟಾಗೈತಿ ಮಕ್ಳು ಚೀಲ ತಗಸ್ಬೇಕು ಅದು ತಗಸ್ಬೇಕು ಅಂತ್ಹೇಳಿ ಓಡಾಡ್ತಿರ್ತಾರೆ ನಾವು ನೋಡಿರ್ತೀವ್ರೀ ಅದೆಲ್ಲಾ ಮಾಡದಾರೂ ನಮ್ಮವ್ವಂದಾದ್ರೂ ಮಕ್ಳ್ ಚೀಲಾನು ತಗ್ಸಿದೈತ್ರಿ ಮದ್ಲ ಕರೆಂಟಿನ ಆಪ್ರೇಶನ್ನೂ ಮಕ್ಳದ್ದು ಮಾಡ್ಸಿದ್ದೈತ್ರೀ ಅದೆಲ್ಲ ಮಾಡಿದ್ದು ಕೆ ಎಮ್ ಸಿ ಒಳಗೆ ಮಾಡಿದ್ದಾರಿ ಮಕ್ಳು ಚೀಲ ಆದರು ತಗ್ಸಿದ್ದು ಮತ್ತು ಎಲ್ಲಾ ಒಳ್ಳೆಯದಾಗೈತಿ ಕೆ ಎಮ್ ಸಿ ಆಸ್ಪತ್ರೆ ಗೌರ್ಮೆಂಟ್ ಆಸ್ಪತ್ರೇನಾ ಒಳ್ಳೇದಂತ್ಹೇಳಿ ಹೇಳಾಕತ್ತೇನ್ರಿ ನಾನು ಮತ್ತು ಇಲ್ಲಿ ಒಟ್ಟ ಸರ್ಕಾರ ಗೌರ್ಮೆಂಟ್ಲಿಂದ ಇಲ್ಲ ಆನ್ಲೈನ್ನಾಗ ರೇಷನ್ ಕಾರ್ಡ್ ಮಾಡೋದಾಗಲ್ರೀ ಎರಡು ಸಾವಿರರೂಪಾಯಿ ಹಾಕದಾಗಲಿ ಮಾಡಕತ್ತಾರಲ್ರೀ ಎಲ್ಲ ಒಳ್ಳೆಯದಾಗಿತ್ತು ನಮಗೆ ಎರಡು ಸಾವಿರರೂಪಾಯನ್ನು ಗೌರ್ಮೆಂಟ್ಲಿಂದನು ಬರಾಕತ್ತವು ಆನ್ಲೈನ್ನಿಂದ ಆಮ್ಯಾಗ ರೇಷನ್ ರೊಕ್ಕನು ಬೀಳ್ತವೆ ರೀ ರೇಷನ್ ತಗೊತೀವಿ ನಾವು ಹ್ಞೂ ಮತ್ತು ಆನ್ಲೈನ್ ಒಳಗೆ ಅರ್ಜಿ ಹಾಕಕ್ಕೆ ಹಾಕಿವ್ರೀ ಲೋನಿಗದೆ ಅಂತ್ಹೇಳಿ ಎಲ್ಲ ಆದರೆ ಯಾವ ಲೋನು ನಮಗೆ ಬಂದಿಲ್ಲ ಇನ್ನ ಮ್ಯಾಗ ಏನಾರ ಬಾ ಬರ್ತೈತೆ ಏನೋ ಅಂತ್ಹೇಳಿ ಲೋನಿಗೆ ಅರ್ಜಿ ಅದು ಹಾಕಿವ್ರಿ ಆನ್ಲೈನ್ನಿಂದ ಮತ್ತು ಆ ರಾಟೀ ಅರ್ವಿ ಹೋಲಿ ಮಿಷೀ ರಾ ಇದ್ರಲಿಂದ ಲೋನ್ ಕೊಡ್ತೀನಿ ಅಂತಂದ್ರೆ ಅದನ್ನು ಹಾಕಿವ್ರೀ ನಾವು ನೋಡ್ಬೋ ಈ ನೋಡಬೇಕು ಏನಾ ಆಗ್ತೈತೆ ಇನ್ನ ಲೋನ್ ಬರ್ತೈತೆ ಇಲ್ವೋ ಅನ್ನೋದು ಗೊತ್ತಿಲ್ಲ ನಮ್ಗೆ ಆದ್ರೆ ಮಾತ್ರ ಗೌರ್ಮೆಂಟ್ಲಿಂದ ನಮಗೆ ಎರಡು ಸಾವಿರರೂಪಾಯಿ ಬರ್ತಾವ್ರಿ ಆಮ್ಯಾಗ ರೇಷನ್ ರೊಕ್ಕ ಬರ್ತಾವು ರೇಷನ್ ಬರ್ತೈತಿ ಆ ಗೌರ್ಮೆಂಟ್ ಇದ್ರಲ್ಲಿಂದ ನಮ್ಗ ಛಲೋ ಐತ್ರಿ ಒಳ್ಳೆಯದೈತಿ ನಮಗೆ ಗೌರ್ಮೆಂಟ್ನಾರ ಕಡಿಂದ ಏನಪ್ಪ ಅಂದ್ರೆ ನಮ್ಗೆ ಗೌರ್ಮೆಂಟ್ಲಿಂದ ಎಲ್ಲಾ ಥರ ಸ್ಯಾಲಿ ಮಕ್ಳಿಗಾತ್ರೀ ಈಗಾ ನಾವು ತರ್ಕಾರಿ ಇದು ಲೋನು ಅದು ಕೊಡ್ತಾರಲ್ರೀ ಅದಕ್ಕೆ ಅಪ್ಲಿಕೆನ್ಶನ್ ಹಾಕಿವ್ರೀ ಅದು ತಗೊಂಡೇವಿ ನಾವು ತುಂಬ್ತೇವಿ ಆಮ್ಯಾಗ ಲೋನಿಂದ ಛಲೋ ಐತ್ರಿ ಬಡ್ಡಿ ಇಲ್ಲ ಏನಿಲ್ಲ ಎಲ್ಲ ಒಳ್ಳೆಯದೈತಿ ಮತ್ತು ನಾವು ಗೋರ್ಮೆಂಟಿಂದ ಹೆಚ್ಗೀ ಇಷ್ಟಪಡಾಕ್ಕ ಇದು ಇಷ್ಟಪಡ್ತೇವ್ರಿ ಭಾಳ ಗೋರ್ಮೆಂಟ್ಲಿಂದಾಗೋದ ಒಳ್ಳೆಯದು ರೊಕ್ಕ ದುಡ್ಡು ಕೊಟ್ಟು ಅದು ಅರಾಮು ಆಗ್ತೈತೋ ಬಿಡ್ತೈತೊ ಇನ್ನೊಂದು ಎರಡು ದಿವ್ಸ ಒಂದಿವ್ಸಕ್ಕೆ ಆರಾಮಾಗೋದು ಎರಡು ದಿವ್ಸಕ್ಕೆ ಆರಾಮು ಮಾಡೋದು ರೊಕ್ಕ ಚಕ್ಕೊಂಬಿಡ್ತಾರೀ ಮಂದಿ ಈ ಗೋರ್ಮೆಂಟ್ನಾಗಂದರೆ ಎರಡು ದಿವಸ ಲೇಟ್ ಆಕ್ಯೆತ್ತಿ ಇದು ಪ್ರವೇಟ್ನಾಗಂದ್ರೆ ಒಂದು ಎರಡು ದೀ ಒಂದಿವ್ಸ ಒಳಗೆ ಆರಾಮಾಗ್ತೈತಿ ಇದು ಗೋರ್ಮೆಂಟ್ ಅಂದ್ರೆ ಎರಡು ದಿವಸ ಲೇಟ್ ಬಡುವ್ರುಗೆ ಒಳ್ಳೆಯದೈತ್ರಿ ಅದು ಅಂತ್ಹೇಳಕ್ಕೆ ಇಷ್ಟ